ಹೌದ ನಮ್ಮ ಶಾಪಲ್ಲೆ ತಗೊಂಡಿದ್ದ ಅದು ಮೊಬೈಲು ಹಾಂ ಹೌದ ಅಂದರೆ ಹಾಂ ಮಾಡ್ತೀವಿ ಅಂದರೆ ಆನ್ಲೈನ್ ತಗೊಂಡಿದ್ದ ಒಪೋ ಎ ಸಿಕ್ಸ್ಟಿನ

ಹೌದಾ ಸರಿ ನೀವು ಇವಾಗ ಬರಲಿಕಂದ್ರೆ ನಾನು ಇರೋದಿಲ್ಲ ಇವಾಗ ನಮ್ಮದ್ರಲ್ಲೀ ಸ್ಟಾಫ್ ಎಲ್ಲ ಇತ್ತು ಬಟ್ ನಾನೇ ಬೇಕು ಅಂತೇಳಿದ್ರೆ ನಾಳೆ ಬರಬೇಕಾಗ್ತದೆ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೆ ಇಷ್ಟೊತನಕ ಇದ್ದೆ ನಾನು ಹೊರಗಡೆ ಬಂದಿದ್ದೆ ಹಂಗಾಗಿ ನಾಳೆ ಬರ್ತೀರ ನಾಳೇ ಬೆಳಗ್ಗೆ ಬೆಳಗ್ಗೆ ಅಂದರೆ ಒಂಬತ್ತು ಗಂಟೆ ಹಿಂಗೆ ಓಪನ್ ಆಗುತ್ತೆ ಬಟ್ ನಾನು ಒಂದು ಹತ್ತು ಗಂಟೆಗೆ ಹಿಂಗೆ ಬರ್ತೀನಿ ನೀವು ಹತ್ತು ಗಂಟೆ ಹಿಂಗೆ ಬರ್ರಿ ಬರೋದಕ್ಕೆ ಕಾಲ್ ಮಾಡಿಕೊಂಡು ಬನ್ನಿ ಹಾಂ ನಿಮ್ದದೂ ಡಿಸ್ಪ್ಲೇ ಒಂದೇ ಅಂದರೆ ಮೊದಲೇ ಚಾರ್ಜು ನಿಲ್ತಾಯಿಲ್ಲ ಆಗಿತ್ತಲ್ಲ ಹಾಂ ನಂದು ಡಿಸ್ಪ್ಲೇ ಅಂತ ಹೇಳಿದ್ರೆ ಒಂದೊಂದು ಸೆಟ್ಟಿಗೇ ಒಂದು ಇದೆ ಒಂದು ಸಾವಿರದ ಒಂದುನೂರು ಸಾವಿರದ ಎಂಟು ಎಂಟ್ನೂರು ನೆಕ್ಸ್ಟ್ ಎರಡು ಸಾವಿರ ಎರಡು ಸಾವಿರದ ಎಂಟ್ನೂರು ಈ ಥರ ಎಲ್ಲ ಇದೆ ಎರಡು ಸಾವಿರದ ಎಂಟ್ನೂರು ಸ್ವಲ್ಪ ಕಾಸ್ಟ್ಲಿ ಇದಾಗ್ತದೆ ಅಂದರೆ ಸ್ವಲ್ಪ ಟೈಮ್ ನೋಡ್ಬೋದು ಬರ್ತೆ ಅಂದರೆ ನಾವೂ ವಾ ಗ್ಯಾರಂಟಿ ಕೊಡ್ಲಿಕಾಗೊಲ್ಲ ಅಂತ ಅಂದರೆ ಗ್ಯಾರಂಟಿ ಅಂತಂದರೆ ಅದನ್ನು ಹಿಂಗೆ ಬರ್ತದಂತ ಹೇಳ್ಲಿಕ್ಕೆ ಬರೋದಿಲ್ಲ ಗ್ಯಾರಂಟಿ ಇರೋದಿಲ್ಲ ಹಂಗಾಗಿ ನೀವೂ ನಾಳೆ ಬರ್ಬೋದು ನಾಳೆ ನಾಳೆ ಬೆಳಗ್ಗೆ ಬನ್ನಿ ಸರ್ವಿಸ್ ಚಾರ್ಜ್ ಅಂದರೆ ಅದೇ ಅದೆ ನೋಡುವಾ ಮತ್ತು ಡಿಸ್ಪ್ಲೇ ಹಾಕಿಸಿ ಆಮೇಲೆ ಗೊತ್ತಾಗ್ತದೆ ಮೊಬೈಲ್ ಚಾರ್ಜ್ ಅಂದರೆ ಚಾರ್ಜ್ ನಡೆಯೋದಿಲ್ಲ ಅಂತ ಹೇಳ್ತಿದ್ರಲ್ಲ ಅದು ಗೊತ್ತಾಗ್ತದೆ ಹೇಳ್ತಿನಿ ಅದೆಲ್ಲ ಹಾಕಿ ನೋಡುವ ಅಂದರೆ

ಡಿಸ್ಕೌಂಟ್ ಇಲ್ಲ ಗ್ಯಾರಂಟಿ ಏನೂ ಇಲ್ಲ ಅಂದರೆ ಡಿಸ್ಪ್ಲೇ ಇದ್ಕೆ ಗ್ಯಾರಂಟಿ ಸಿಗೋಲ್ಲ ಟು ತೌಸಂಡ್ ಏಟ್ ಹಂಡ್ರೆಡೆಯಾ ಆಮೇಲೆ ಅದು ಫುಲ್ ಪಿಕ್ಸ್ ರೇಟ್ ಅದು ಅಂದರೆ ನಿಮ್ಮದು ಮೊಬೈಲ್ ಚಾರ್ಜು ಇದಾಗ್ತಿದೆ ಅಂತ ಹೇಳಿದ್ರಲ್ಲ ನೋಡುವಾ ಅದು ಡಿಸ್ಪ್ಲೇ ಹಾಕೊಂಡು ಆಮೇಲೆ ನೋಡುವಾ ಮೊಬೈಲ್ ಪಿನ್ ಅಂದರೆ ಚಾರ್ಜರ್ ಪಿನ್ ಏನಾದ್ರೂ ಆಗಿರ್ಬೋದೂ ನೋಡುವಾ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ನೀವು ನಾಳೆ ಬನ್ನಿ ಬರುವಾಗ ಒಂದು ಕಾಲ್ ಮಾಡಿ ಬನ್ನಿ ಆಯ್ತ ಡಿಸ್ಕೌಂಟ್ ಒಂದು ನೋಡುವ ನಾಳೆ ನೀವು ಬರ್ತೀರಲ್ಲ ಆವಾಗ ಹೇಳುವ ಡಿಸ್ಕೌಂಟ್ ಮಾಡುವ ಅಂದರೆ ನಾವೂ ಹೆ ಅಷ್ಟೇ ಬರುತಂತ ಹೇಳಿಕ್ಕೆ ಆಗೋಲ್ಲ ಅಂದರೆ ಹಾಂ ಹೌದು ಹೌದು ಬರು ಬರುತ್ತೆ ಒಂದು ವರ್ಷನಾದ್ರು ಬರುತ್ತೆ ಹಂಗೇನಿಲ್ಲ ನೋಡುವ ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತಲ್ಲ ಒಂದೊಂದು ಹಾಂ ಡಿಸ್ಪ್ಲೇ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋಲ್ಲ ಅಂದರೆ ಒಂದು ಡಿಸ್ಪ್ಲೇ ಹೋದ ತಕ್ಷಣ ಮೊಬೈಲ್ ಫುಲ್ ಇದು ಆಗ್ಬಿಡುತ್ತದೆ ಆಗಿರೋದಿಲ್ಲ ಅದೇನು ಆಗಿರೋದಿಲ್ಲಾ ನೀವು ನಾಳೆ ಬನ್ನಿ ಮತ್ತು ಹಾಂ ಸರಿ ಓಕೆ ನಾಳೆ ಒಂದು ಕಾಲ್ ಮಾಡ್ಕೊಂಡು ಬನ್ನಿ